ನನಗೆ ಹೊಸ ಅಡುಗೆ ಮಾಡ್ಬೇಕಂದರೆ ತುಂಬ ಆಸಕ್ತಿ ನನಗೆ ನನಗೆ ಯಾವಾಗ್ಲೂನು ಈ ಥರ ಮಾಡಿದರೆ ಆ ಥರ ಮಾಡಿದರೆ ನನ್ನ ಮಕ್ಕಳು ಈ ಥರ ಮಾಡು ಆ ಥರ ಮಾಡು ಅಂತ ಕೇಳಿದರೆ ನನಗೆ ಸ್ವಲ್ಪ ಐಡ್ಯ ಇರಲಿಲ್ಲ ಆಮೇಲೆ ಯುಟ್ಯೂಬ್ನ್ಯಾಗ ನೋಡಿದೆ ನಾನು ಅಡುಗೆ ಕಾರ್ಯಕ್ರಮ ಎಲ್ಲನೂ ಬರ್ತಿರ್ತವಲ್ಲ ಅವನ್ನ ನೋಡಿ ನೋಡಿ ಆಮೇಲೆ ಹೋದ್ವಾರ ಕೇಸರಿಭಾತ್ ಮಾಡೋದನ್ನ ಕಲ್ತ್ಕೊಂಡೆ ಆಮೇಲೆ ಆ ಥರ ಚೆನ್ನಾಗಿ ಬಂತು ಟೇಸ್ಟಿ ಎಲ್ಲ ಮನೇಲಿ ಎಲ್ಲನು ಚೆನ್ನಾಗಿ ಬಂದಿದೆ ಅಂತ ಅದಕ್ಕೆ ಹೇಳಿದ್ರು ಆಮೇಲೆ ಚಾಕಲೀ ನಿಪ್ಪಟ್ಟು ಎಲ್ಲದನ್ನೂ ನೋಡ್ತ ಇದೀನಿ ಇವಾಗ ಈ ವಾರವೂ ಕಲ್ತ್ಕೊಂಡು ಮಾಡಬೇಕು ಇವಾಗ ತಗೊಂಬರಕ್ಕೆ ನಾನು ಐಟಮ್ ತಗೊಂಡ್ಬಂದು ಇದನ್ನು ಈ ಥರ ಮಾಡಿದರೆ ಹೆಂಗ್ ಟೇಸ್ಟ್ ಬರುತ್ತೆ ವಿಧ ವಿಧವಾಗಿ ನಾನು ಯುಟ್ಯೂಬ್ನ್ಯಾಗ ನೋಡಿಕೊಂಡು ಹೆಂಗ್ ಮಾಡ್ಬೋದು ಹೆಂಗ್ ಇಲ್ಲ ಅಂತ ಕಲ್ತ್ಕೊಂತಿನಿ ಆಮೇಲೆ ನನಗೆ ಅಡುಗೆ ಮೇಲೆ ತುಂಬ ಆಸಕ್ತಿ ಈ ಥರ ಇವತ್ತು ಇದು ಕಲಿತ್ರೆ ಆಮೇಲೆ ಚಿಕನ್ ಮಾಡೋದು ನನಗೆ ಒಂದೇ ಥರ ಟೇಸ್ಟ್ ಗೊತ್ತಿತ್ತು ಮಾಡೋದು ಅದು ಯಾವ ಥರ ಅಂತ ಬಟ್ ಇವಾಗ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಮಾಡಿದೆ ನಾನು ಈ ಥರ ಬಂದರೆ ಈ ಥರ ಇಲ್ಲ ಟೇಸ್ಟು ಅದಕ್ಕೆ ಯಾವ್ಯಾವ ಮಸಾಲೆ ಚೇಂಜ್ ಚೇಂಜ್ ಮಾಡಿದರೆ ಹೆಂಗ್ ಬರುತ್ತೆ ಚಿಕನ್ ಬಿರಿಯಾನಿ ಮಾಡೋದು ನೋಡಿಕೊಂಡೆ ಆಮೇಲೆ ಸ್ವೀಟ್ ಬೇರೆ ಬೇರೆ ಸ್ವೀಟನ್ನ ನೋಡ್ಕೊತಿದಿನಿ ಅದನ್ನು ಮಾಡಬೇಕು ಅನ್ನೋದು ತುಂಬ ಆಸಕ್ತಿ ಐತೆ ನನಗೆ ಇವಾಗ ನನ್ನ ಅಡುಗೆಯದು ಇಂಟ್ರೆಸ್ಟ್ ಯಾಕಪ್ಪ ಅಂದರೆ ನನಗೆ ನನ್ನ ಮಕ್ಕಳು ಕೇಳ್ತವೆ ಈ ಥರ ಲಂಚ್ಗೆ ಮಮ್ಮಿ ನಂಗೆ ಬೇರೆ ಥರ ಮಾಡಿ ಕಟ್ಟಿರಿ ನನಗೆ ಆ ಥರ ಮಾಡಬೇಕು ನಿನ್ಗೆ ಈ ಥರ ಮಾಡಬೇಕು ಇಡ್ಲಿಲ್ಲಿ ವಡೆ ಯಾವ ಥರ ಬೇರೆ ಬೇರೆ ಸ್ಪೆಷಲ್ ಮಾಡ್ಬೇಕು ಕಟ್ಟಿರಿ ಮಮ್ಮಿ ಅಂತ ಹೇಳಿದಾಗ ನಾನು ನನಗೆ ಐಡ್ಯ ಬರಲ್ಲಲ್ಲ ಅದಕ್ಕೆ ನಾನು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ನನ್ನ ಮಕ್ಳಿಗೆ ಈ ಥರ ಇವತ್ತು ಲಂಚ್ ಕಟ್ಟಿದರೆ ಚೆನ್ನಾಗಿದೆ ಮಮ್ಮಿ ಅಂದ ತಕ್ಷಣ ನಾನು ನಾಳೆ ಬೇರೆ ಥರ ಕಟ್ಟಬೇಕಲ್ಲ ಒಂದೇ ಟೇಸ್ಟು ಅವರಿಗೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ನಾನು ಯುಟ್ಯೂಬ್ನ್ಯಾಗ ನೋಡಿಕೊಂಡು ಮಾಡ್ತೀನಿ ನಮ್ಮ ಮನೆವ್ರು ಕೂಡಾ ಚೆನ್ನಾಗಿ ಬರುತ್ತೆ ಮಾಡು ಕಲ್ತ್ಕ ತಗೊಂಬಂದು ಕೊಡ್ತೀನಿ ಎಲ್ಲದೂ ಅಂತ ಹೇಳ್ತಾರೆ ನನಗೆ ಹಾಗಾಗಿ ಇದು ಕಲಿಯಬೇಕು ಅನ್ನೋದು ಒಂದು ನನಗೆ ತುಂಬ ಇಷ್ಟ ಯಾವಾಗ್ಲೂ ನಮ್ಮ ಮನೇಲಿ ನನಗೆ ಅಡುಗೆ ಬರ್ತಿರಲಿಲ್ಲ ಬೇಗ ಮದುವೆ ಮಾಡಿ ಕೊಟ್ಟ ಅಂದರೆ ನನಗೆ ಅಡುಗೆ ಅಂದ್ರೇ ನನ್ಗೆ ಗೊತ್ತಾಗಲಿಲ್ಲ ಹೆಂಗ್ ಮಾಡಬೇಕು ಹೆಂಗಿಲ್ಲ ಅದು ಒಲೆ ಹೆಂಗ್ ಹಚ್ಬೇಕು ಹೆಂಗ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಆದರೆ ಇಲ್ಲಿ ಬಂದ ತಕ್ಷಣ ಯೂಟ್ಯೂಬ್ ನೋಡಿಕೊಂಡು ಟಿವಿ ನೋಡಿಕೊಂಡು ಕಲ್ತ್ಕೊಂಡೆ ನಾನು ಈಗ ಇವಾಗ ಹಿಂಗ್ ಮಾಡಿದರೆ ಹಿಂಗ್ ಆಗುತ್ತೆ ಪಲ್ಯ ಈ ಥರ ಇವತ್ತು ಈ ಥರ ಪಲ್ಯ ಮಾಡಿದರೆ ನಾಳೆ ಬೆಂಡೆಕಾಯಿ ಪಲ್ಯ ಆಮೇಲೆ ಸೌತೆಕಾಯಿ ಪಲ್ಯ ಆಮೇಲೆ ಕಾಳು ಮೊಳಕೆ ಕಾಳು ಯಾವ ಥರ ನನ್ನ ಕಾಳನ್ನು ಅದು ಹೆಂಗ್ ಮೊಳಕೆ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಆಮೇಲೆ ಟಿವಿ ಅಲ್ಲೆಲ್ಲ ಬರತಕ್ಕಂಥ ಎಲ್ಲ ವೀಡಿಯೋಗಳನ್ನು ಅಡುಗೆ ಮಾಡೋದು ಮೇನ್ ಆಗಿ ಅಡುಗೆ ಮಾಡೋದನ್ನ ನಾನು ನೋಡ್ತಿದ್ದೆ ನೋಡಿ ಎಲ್ಲ ಕಲ್ತ್ಕೊಂತಿದ್ದೆ ಕಲ್ತ್ಕೊಂಡೆ ಮಾಡ್ತೇನೆ ನನಗೆ ತುಂಬ ಇಷ್ಟ ಅಡುಗೆ ಮಾಡೋದು ಇವಾಗ ಈ ಪಕ್ಕದ ಮನೆಯಲ್ಲಿ ಇವತ್ತು ಇದನ್ ಮಾಡಿ ಕೊಟ್ಟರೆ ಅವ್ರು ಹೇಳ್ತರ ಏನಂದರೆ ಏಯ್ ಚೆನ್ನಾಗಿ ಬಂದಿದೆ ಮಾಡು ನಂದು ಬೇರೆ ರೆಸ್ಪಿ ಮಾಡು ಚೆನ್ನಾಗಿ ಬಂದಿದೆ ಟೇಶ್ಟು ಅಂತ ಹೇಳ್ತಾರೆ ನಮ್ಮ ಮನೆ ಅಕ್ಕಪಕ್ಕದ ಜನ ಆಂಟಿ ಇದು ಈ ಥರ ಇವತ್ತು ಇದು ಮಾಡಿದ್ದೀನಿ ನಾಳೆ ಆಮೇಲೆ ಮಸಾಲೆ ರೈಸು ಆಮೇಲೆ ಪೊಂಗಲ್ ಪೂರಿ ಈ ಥರ ಚೆನ್ನಾಗಿ ಒಂದೊಂದು ದಿನ ಒಂದೊಂದು ಅಡುಗೆ ಮಾಡ್ತೆ ಮಾಡುವಾಗ ಕೇಳ್ತಾರೆ ಇವತ್ತು ಏನು ಬೇರೆ ಅಡುಗೆ ಮಾಡ್ತಿ ಏನು ಮಾಡ್ತಿದ್ದಿ ಅಂತ ಕೇಳಿದಾಗ ನಾ ಹೇಳ್ತಿನಿ ಈ ಥರ ಮಾಡಬೇಕು ಅಂತ ಅನ್ಕೊಂಡಿದಿನಿ ಮಾಡ್ತೀನಿ ನಾಳೆ ಮಾಡ್ತೀನಿ ಟೇಶ್ಟ್ ನೋಡಿರಿ ಹೇಳಿರಿ ನನಗೆ ನಾಳೇನೂ ಅದು ಹೆಂಗ್ ಮಾಡ್ಬೇಕು ಅನ್ನೋದು ನನಗೆ ಐಡ್ಯಾ ಇರಲಿಲ್ಲ ಆದರೆ ಯೂಟ್ಯೂಬ್ನ್ಯಾಗ ನೋಡ್ಕೊಂಡು ಮಾಡೋದ್ ಕಲಿತಿನಿ ನಾನು ಆಮೇಲೆ ಇವತ್ತು ರೊಟ್ಟಿ ಕಾಳು ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ನನಗೆ ಏನು ಮಾಡಿದರೆ ಏನು ಬರುತ್ತೆ ಅದರಾಗೆ ಒಳ್ಳೆಯ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ತಿನ್ನಬೇಕು ಏನಿಲ್ಲ ಎಲ್ಲನು ನೋಡಿದರೆ ಇವತ್ತು ಈ ಈ ಥರ ಮಾಡಿದರೆ ನಾಳೆ ಒಂದು ಮಾಡಬೇಕು ಅಂತ ನನಗೆ ಅನಿಸ್ತಿತ್ತು ಜಾಸ್ತಿ ನನಗೆ ಮನೆಯಲ್ಲೆಲ್ಲ ನಾನು ಗದ್ದೆಗೆ ಎಲ್ಲ ಹೋದಾಗ ಬೇಕಲ್ಲ ಜಾಸ್ತಿ ಜನಕ್ಕೆ ಅಡುಗೆ ಹೆಂಗ್ ಮಾಡಬೇಕು ಹೆಂಗಿಲ್ಲ ಅವ್ರಿಗೆಲ್ಲ ಬುತ್ತಿ ಕಟ್ಟಬೇಕು ಯಾವ ಥರ ಕಟ್ಟಿದರೆ ಯಾವ ಥರ ತಿಂದು ಅವ್ರು ಟೇಶ್ಟ್ ನೋಡಿ ಹೇಳಬೇಕಲ್ಲ ನನಗೆ ಅದಕ್ಕೆ ನಾನು ಯೂಟ್ಯೂಬ್ನ್ಯಾಗ ನೋಡಿ ಮಾಡ್ತಿದ್ದೆ ಇವತ್ತು ಇದನ್ನು ಕಲ್ತ್ಕೊಂಡ್ರೆ ನಾಳೆ ಇನ್ನೊಂದು ಕಲ್ತ್ಕೊಬೇಕು ಅವ್ರಿಗೆ ಬುತ್ತಿ ಕಟ್ಟಬೇಕು ಮಕ್ಳಿಗೆ ಬುತ್ತಿ ಕಟ್ಟಬೇಕು ಅದೇ ಲಂಚ್ ಕಟ್ಟಬೇಕು ಬುತ್ತಿ ಕಟ್ಟಬೇಕು ಎಲ್ಲದೂ ಕಲಿ ಕಟ್ಟಬೇಕು ಒಟ್ಟು ಒಟ್ಟಿನಲ್ಲಿ ಚೆನ್ನಾಗಿ ಅಡ್ಗೆ ಮಾಡೋದನ್ನ ನಾನು ಕಲ್ತ್ಕಬೇಕು ಅನ್ನೋದು ಭಾಳ ಆಸಕ್ತಿ ನನಗೈತಿ ಆಮೇಲೆ ಇದು ನಾಳೆ ಮನೇಲಿ ಒಂದು ಎರಡು ವಾರ ಆದ ಮೇಲೆ ನಮ್ಮ ಮನೇಲಿ ಫಂಕ್ಷನ್ ಐತೆ ಒಂದು ಆ ಪಂಕ್ಷನಿಗೆ ಏನೇನು ಬೇಕು ಅಡುಗೆ ನನಗೆ ಮಾಡಕ್ಕೆ ನಾನು ನೋ ನೋಡ್ಬೇಕಲ್ಲ ಇವಾಗ ಆಮೇಲೆ ಅದರಲ್ಲಿ ಮಾಡಿದ್ದು ನಾನು ನಾನು ಹೇಳಿದೀನಿ ನಾನು

ಈಗ ನಾನು ಹೇಳಿದ್ದಿನ್ ಅವರಿಗೆ ನಾನು ಮಾಡ್ತೀನಿ ಅಂತ ಇವಾಗ ಹಬ್ಬ ಬಂತು ಎಳ್ಳು ಹೋಳ್ಗೆ ಮಾಡೋದು ಹೇಗೆ ಅಂತ ನನ್ಗೆ ಗೊತ್ತೈತಿ ಒಂದು ಸಲ ನೋಡಿದೀನಿ ಮಾಡಿದೀನಿ ಅದನ್ನು ಇನ್ನೂ ಬೇರೆ ಟೇಶ್ಟ್ ಬರೋ ಹಾಗೆ ನಾನು ನೋಡಿಕೊಂಡು ಮಾಡ್ತೀನಿ ಎಳ್ಳು ಹೋಳಿಗೆ ಮಾಡಾ ಮಾಡ್ತೀನಿ ಆಮೇಲೆ ಶೇಂಗಾ ಹೋಳಿಗೆ ಮಾಡ್ತೀನಿ ಆಮೇಲೆ ಹುಣ್ಣುದ್ ಹೋಳಿಗೆ ಮಾಡ್ತೀನಿ ಅದು ಬೇರೆ ಥರ ಮಾಡಿ ನಾನು ಟೇಶ್ಟ್ ನೋಡಬೇಕು ಈ ಹಬ್ಬಕ್ಕೆ ಈ ಥರ ಮಾಡಿದರೆ ನೆಕ್ಸ್ಟ್ ಹಬ್ಬಕ್ಕೆ ಅದೇ ಚೇಂಜ್ ಮಾಡಿದರೆ ಆವಾಗ ನನಗೆ ಎಷ್ಟು ಟೇಶ್ಟ್ ಕೊಡುತ್ತೆ ಅಂತ ನನಗೆ ಒಂದು ಮಾಡ್ದಾಗ ತಿಂದು ಮೇಲೆ ಟೇಶ್ಟ್ ಗೊತ್ತಾಗತ್ತೆ ಆವಗ ಖುಷಿ ಅನಿಸುತ್ತೆ ಏಯ್ ಇವಾಗ ಮಾಡಿದೆ ನಾನು ಎಷ್ಟು ಚಂದ ಬಂತು ಇನ್ನೊಂದು ಸಾರಿ ಬೇರೆ ಮಾಡಬೇಕು ಅಂತ ನನಗೆ ಆಮೇಲೆ ಇವಾಗ ಆಯಿತು ಈ ಹಬ್ಬ ಮುಗಿಯಿತು ನೆಕ್ಸ್ಟು ಬಂದು ಸಂಕ್ರಮಣ ಸಂಕ್ರಮಣ ಹಬ್ಬಕ್ಕೆ ಹೆಂಗ್ ಮಾಡಬೇಕಪ್ಪ ಎಲ್ಲ ಮನೆಗೆಲ್ಲ ಏನು ಹೊರಗಡೆ ಹೋಗ್ತಿವಲ್ಲ ದೇವಸ್ಥಾನಕ್ಕೆ ಯಾವ ಥರ ಅಡುಗೆ ಮಾಡ್ಕೊಂಡು ಹೋದರೆ ನಾನು ಟೇಶ್ಟ್ ಬರುತ್ತೆ ನನ್ಗೆ ಯಾವ ಥರ ಅಲ್ಲಿಗೆ ಕ ಹೋಗಿ ನಾವು ಪಾರ್ಕಲ್ಲಿ ತಿಂದಾಗ ಅವಾಗ ತಿನ್ನಕ್ಕ ಎಷ್ಟು ಚೆನ್ನಾಗಿರೋ ಅಡುಗೆ ಮಾಡ್ಕೊಬೇಕು ಆಮೇಲೆ ಮಂಡಕ್ಕಿ ಮಾಡಬೇಕು ಆಮೇಲೆ ಪಲಾವ್ ಅನ್ನ ಮಾಡ್ಕೊಂಡು ಮೊಸರನ್ನ ಮಾಡ್ಕೊಂಡು ಆಮೇಲೆ ಬೇರೆ ಥರ ನಾನು ಮಾಡಬೇಕು ಅನ್ನೋದು ನನಗೆ ಭಾಳ ಖುಷಿ ಅನಿಸುತ್ತೆ ನನಗೆ ಅಡುಗೇಲಿ ಅಂದರೆ ತುಂಬ ಖುಷಿ ಅನಿಸುತ್ತೆ ನನಗೆ ಮಾಡಬೇಕು ಒಟ್ಟು ಕಲಿಯಬೇಕು ಮಾಡಬೇಕು ಯಾವುದೇ ಇವತ್ತು ಹೊಸ್ದಾಗಿ ಅಕ್ ಆ ಅಕ್ಕ ಬೇರೆ ಥರ ಮಾಡಿದರು ಸೊಪ್ಪಿನ ಪಲ್ಯ ಮಾಡಿದರು ಯಾವುದ್ಯಾವ್ದೋ ಏನೇನೋ ಹಾಕಿ ಟೇಶ್ಟ್ ಮಾಡಿದಂಗೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ ಕೇಳ್ಕೊಂಡು ಇವತ್ತು ನಾನು ನಮ್ಮ ಮನೇಲಿ ಟ್ರೈ ಮಾಡಬೇಕಲ್ಲ ನಾನು ಮಾಡಿದಾಗ ಅದು ಯಾವ ಥರ ಟೇಶ್ಟ್ ಬರುತ್ತೆ ಅಂತ ನಾನು ನೋಡಿಕೊಂಡು ಮಾಡ್ದಾಗ ನನಗೆ ನಿಜಕ್ಕೂ ಖುಷಿ ಅನ್ಸುತ್ತೆ ಅದರಾಗ ಟೇಶ್ಟ್ ನೋಡಿರಿ ಇವತ್ತು ಈ ಥರ ಮಾಡೀನಿ ನಾಳೆ ಹೆಂಗೆ ಮಾಡಲಿ ಇದ್ರಲ್ಲಿ ಏನಾದರೂ ಕಡಿಮೆ ಆಗುತ್ತೆ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾಡೋದು ಕಲ್ತ್ಕೊಂತಿನಿ ಮಾಡಬೇಕು ಅದರಲ್ಲಿ ಹೆಣ್ ಮಕ್ಕಳು ಅಡುಗೆ ಮಾಡೋದರಲ್ಲಿ ನಂಬರ್ ವನ್ನು ಅಡುಗೆ ಹೆಂಗೆಂಗ್ ಇರುತ್ತೋ ಹಂಗಂಗ್ ಮನೆಯಾಗ ಮೆಚ್ಕೊಂತಾರೆ ಅಡುಗೆ ಚೆನ್ನಾಗೈತಿ ಅಡುಗೆ ಮಾಡಿ ಹಾಕ್ತಾರೆ ಹಾಗೆ ಹೀಗೆ ಅಂತ ನಮ್ಮ ಹಳ್ಳಿಯಲ್ಲಿ ಜಾಸ್ತಿ ರೊಟ್ಟಿ ಪಲ್ಯ ಈ ಥರ ಮಾಡ್ತಾರಲ್ಲ ಅದ್ರ ಬಗ್ಗೆ ನಾವು ಜಾಸ್ತಿ ನೋಡಿಕೊಂಡು ಮಾಡ್ತೀನಿ ಮಾಡೋಕ್ಕೂನು ಪ್ರಯತ್ನ ಪಡ್ತೀನಿ ಬೇರೆ ಬೇರೆ ಅಡುಗೆ ಯಾವ ಥರ ಮಾಡಿದರೆ ಯಾವ ಥರ ಇಲ್ಲ ಅಂತೇಳಿ ಹಂಗಾಗಿ ನನಗೇನೋ ಒಂಥರ ಖುಷಿ ಅನಿಸುತ್ತೆ ಅಡುಗೆ ಮಾಡೋಕ್ಕೆ ಎಲ್ಲರೂ ಬೇರೆ ತ ಟೇಶ್ಟ್ ನೋಡಿ ಮನೇಲಿ ಹೆಣ್ ಮಕ್ಕಳು ಅಡುಗೆ ಮಾಡಿ ನಮ್ಮ ಮಕ್ಳಿಗೆ ಹೇಳಿ ಕೊಡ್ತಿರ್ತೀವಿ ನಾವು ಕಲ್ತ್ಕೊಂತಿವಿ ಅಂತ ಆದರೆ ನನಗೆ ಜಾಸ್ತಿ ನೋಡೋಕ್ಕೆ ಅಂದರೆ ಯೂಟ್ಯೂಬ್ನ್ಯಾಗೇನೆ ಬೇರೆಯವ್ರ ಮನೆಗೆ ಹೋಗಿ ಕೇಳೋದಕ್ಕಿನ್ನ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ವಿಧ ವಿಧವಾಗಿ ಅಡ್ಗೆ ಬರ್ತವಲ್ಲ ಅದ್ರಲ್ಲಿ ನೋಡಿಕೊಂಡು ಮಾಡ್ಬೌದು ಈಝಿಯಾಗಿ ಅಂತ ನನ್ನ ಅನಿಸಿಕೆ ನಾ ಒಟ್ಟು ಮಾಡಬೇಕು